ನಾನು ಪುಸ್ತಕವನ್ನು ಬ ಪುಸ್ತಕವನ್ನು ಬರೆಯುವುದರಲ್ಲಿ ಹೆಚ್ಚು ಹೆಚ್ಚು ಇನ್ನೂ ಬರೆಯಲು ಆಸೆ ಪಡುತ್ತೇನೆ ಏಕೆಂದರೆ ಒಂದು ಪುಸ್ತಕವನ್ನು ಬರೆಯುವುದರಿಂದ ಸಾವಿರಾರು ವಿಷಯಗಳನ್ನು ಅದರಲ್ಲಿ ತುಂಬುವುದರಿಂದ ನೂರಾರು ಜನ ಕೋಟ್ಯಂತರ ಜನ ಒಂದು ಪುಸ್ತಕವನ್ನು ಓದುವುರಿಂದ ಓದುವುದರಿಂದ ಆ ವಿಷಯಗಳನ್ನು ಅವರಿಗೆ ತಲುಪಿಸಿದಂತಾಗುತ್ತದೆ ಆದ್ದರಿಂದ ನನಗೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೆಯುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ನಾನು ಬಯಸುತ್ತೇನೆ ಸಮಾಜಕ್ಕೆ ನಾನು ಏನು ಹೇಳುತ್ತೇನೆ ಅಂತ ಅಂತ ಅಂತ ಅಂದರೆ ನಾವು ಯಾವ ಯಾವತ್ತುನೂ ಓದಿದಷ್ಟು ಬೆಲೆ ಜಾಸ್ತಿ ಬರೆದಷ್ಟು ಬರೆದಷ್ಟು ಒಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ಜಾಸ್ತಿ ಅದ್ದರಿಂದ ನಾವು ಓದುವುದು ಮತ್ತು ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದರ ಮೂಲಕ ನಮ್ಮ ನಮ್ಮ ನಾಲೆಡ್ಜ್ ಅನ್ನು ನಮ್ಮ ಜ್ಞಾನವನ್ನು ಹೆಚ್ಚು ಪಾಣುವುದರ ಮೂಲಕ ಸಮಾಜದಲ್ಲಿ ನಾವು ಉನ್ನತ ವ್ಯಕ್ತಿಯಾಗಿ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಇದೇ ರೀತಿ ನಾವು ಒಳ್ಳೆಯ ಪುಸ್ತಕಗಳನ್ನು ಬರೆಯುವುದರ ಮೂಲಕ ಹೆಚ್ಚು ಹೆಚ್ಚು ರಿವಾರ್ಡ್ಸ್ ಅನ್ನು ಪ್ರೈ ಪ್ರೈಜ಼ಸ್ ಅನ್ನು ತಗೆದುಕೊಳ್ಳಬಹುದು ಬಹುಮಾನಗಳನ್ನು ಸ್ವೀಕರಿಸಲಾಗುತ್ತದೆ ಸಮಾಜ ನಮ್ಮನ್ನು ಗೌರವಿಸಲು ಗುರುತಿಸಲು ಪ್ರಾರಂಭಿಸುತ್ತದೆ ಹೀಗೆ ಗುರುತಿಸೋದರಿಂದ ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೇರುತ್ತದೆ ಆದ್ದರಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ಪುಸ್ತಗಳನ್ನು ಬರೆಯುವುದರಲ್ಲಿ ನಾನು ಆಸಕ್ತಿಯನ್ನು ತೋರಿಸುತ್ತೇನೆ ಸಮಾಜಕ್ಕೆ ನಾನು ಏನು ಹೇಳುತ್ತೇನೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಅದರೂ ಸರಿ ಯಾವುದಾದರೊಂದು ಪುಸ್ತಕವನ್ನು ಓದಬೇಕು ಬಿಡುವಿದ್ದ ಸಮಯದಲ್ಲಿ ಪುಸ್ತಕವನ್ನು ಓದುವುದರ ಮೂಲಕ ಹೆಚ್ಚು ಹೆಚ್ಚು ತನ್ನ ಜ್ಞಾನಗಳ ಗ್ರಹಿಸುವುದರ ಮೂಲಕ ಹೆಚ್ಚು ಹೆಚ್ಚು ಜ್ಞಾನಗಳನ್ನು ಗ್ರಹಿಸುವುದರ ಮೂಲಕ ಅವನ ಅವನ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತೇನೆ ಇದು ಆದ್ದರಿಂದ ಯಾವುದೇ ಒಂದು ಸಮಾಜದ ವ್ಯಕ್ತಿಯೂ ಕೂಡ ಯಾವುದಾದರೊಂದು ಬಿಡುವಿದ್ದ ಸಮಯದಲ್ಲಿ ಪುಸ್ತಕವನ್ನು ಓದುವುದಾಗಲಿ ಅಥವಾ ಇನ್ನೂ ಹೆಚ್ಚು ಹೆಚ್ಚು ಬರೆಯುವುದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನವನ್ನು ಅಭಿವೃದ್ಧಿ ಪಡಿಸುದಾಗಲಿ ತನ್ನ ಆಸಕ್ತಿಯನ್ನು ಮೂಡಿಸಿರಬೇಕು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಂತ ಬಂದಾಗ ಓದಿನಲ್ಲೂ ಸಾಧನೆ ಮಾಡ್ಬೋದು ಮತ್ತೆ ಬರೆಯುವುದರ ಮೂಲಕವೂ ಸಾಧನೆ ಮಾಡುವುದರ ಮೂಲಕ ಸಮಾಜದಲ್ಲಿ ತನ್ನ ಉತ್ತಮ ಸ್ಥಿತಿಯನ್ನು ಕಾಣಕೊಳ್ಳಬಹುದು ಅಂತ ಹೇಳ್ಬಹುದು